ರೈತರು ನಮ್ಮ ಪಶುಗಳನ್ನು ಸುರಕ್ಷಿತವಾಗಿ ಮತ್ತು ಮಾನವೀಯವಾಗಿ ಕಾರ್ಖಾನೆಗಳಿಗೆ ಸಾಗಿಸಲಾಗುತ್ತದೆ ಎಂದು ಕಚಿತ ಕಚಿತಪಡಿಸಿಕೊಳ್ಳುತ್ತಾರೆ ಹೇಗೆಂದರೆ ನಮ್ಮ ಪಶುಗಳನ್ನು ಕಟ್ಟಿ ಹಾಕುವ ಸಾಕುವ ಪ್ರದೇಶದಲ್ಲಿ ಸಾಕಷ್ಟು ಸ್ಥಳ ಮತ್ತು ಗಾಳಿಯಾಡುವ ವ್ಯವಸ್ಥೆ ಇರುತ್ತದೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಎಲ್ಲಇರುತ್ತದೆ ತುಂಬ ಇಕ್ಕಟ್ಟಾಗಿ ಆ ಥರ ಏನು ಇರೊದಿಲ್ಲ ಮತ್ತು ಅದನ್ನು ತೊಗೊಂಡೋಗುವ ಅಂಥ ಶಿಫ್ಟ್ ಮಾಡುವಂಥ ಇದ್ರಲ್ಲು ಅಷ್ಟೇ ತುಂಬ ಫ್ರೀಯಾಗಿರುತ್ತೆ ಜಾಗ ಗಾಳಿ ತುಂಬ ಚೆನ್ನಾಗಾಡುತ್ತೆ ಅಂತೆಲ್ಲ ಖಚಿತಪಡಿಸಿಕೊಳ್ಳುತ್ತಾರೆ